ಹಲೋ ಮೇಡಮ್ ಹೇಳಿ ನಮಸ್ಕಾರ ಹಾಂ ಮಾಡುವ ಅಂದ್ರೆ ನಾವು ಪ್ರೋಗ್ರಾಮ್ ಸೆಟ್ಟಿಂಗ್ ಮೊದಲೇ ಮಾಡಬೇಕು ಯಾವ ಥರ ಅಜೆಂಡಾ ಎಲ್ಲ ಯಾವ ಥರ ಇರಬೇಕು ಫ್ರೋಗ್ರಾಮ್ ಯಾವ ಥರ ಇರ್ಬೇಕು ಅಂತ ನಾವು ಮೊದಲೇ ಒಂದು ಸೆಟ್ಟಿಂಗ್ ಮಾಡಿ ಮತ್ತೆ ಪ್ರೋಗ್ರಾಮ್ ಮಾಡುವ ಆಯ್ತು ಆಯ್ತು ಆಯ್ತು ಮತ್ತೆ ಗೆಸ್ಟ್ ಯಾರನ್ನು ಕರೆಯೋದು ಅಂತ ಒಂದು ಪ್ಲಾನ್ ಮಾಡುವ ಮತ್ತೇ ಆ ಶ್ಟೇಜಲ್ಲಿ ನಾವು ಯಾರಾದರು ದೇಶ ಸೇವೆ ಮಾಡಿದವರು ಯಾರಾದ್ರೂ ಇದ್ದರೆ ಅವರನ್ನೊಂದು ಗುರುತಿಸಿ ಗೌರವಿಸೋದು ಕೂಡ ಸ್ಟೇಜ್ಲ್ಲಿ ಮಾಡಿದರೆ ಒಳ್ಳೇದುಂತ ನನ್ಗೆ ಕಾಣಿಸ್ತಾ ಇದೆ ಮತ್ತೆ ಸ್ಟೂಡೆಂಟ್ಗಳಿಗೆಲ್ಲ ನ್ಯಾಷನಲ್ ಸಾಂಗ್ಸ್ ಅದೆಲ್ಲ ಅದೊಂದನ್ನು ನೀವು ಪ್ರಿಪೇರ್ ಮಾಡಿ ಮತ್ತೆ ಗೆಸ್ಟ್ಗಳನ್ನೆಲ್ಲ ಮಾತಾಡಲಿಕ್ಕೆ ಎಲ್ಲ ನಾನು ಅದಕ್ಕೆಲ್ಲ ನಾನು ಪ್ರಿಪೇರ್ ಆಗ್ತೀನಿ ಗೆಸ್ಟ್ಗಳನ್ನು ನಮಗೆ ಸ್ಕೂಲಿಗೆ ಯಾವಾಗಲು ಸಪೋರ್ಟ್ ಮಾಡುವ ಗೆಸ್ಟ್ ಇದ್ರೆ ಒಳ್ಳೇದು ನಮಗೆ ಯಾಕೆಂದ್ರೆ ಈ ಕಾರ್ಯಕ್ರಮಕ್ಕೇ ಒಂದು ಮೆರಗು ಬೇಕೆಂದ್ರೆ ನಮಗೆ ಸ್ವಲ್ಪ ಅವರ ಸಪ ಗೆಸ್ಟ್ಗಳದ್ದು ಕೂಡ ಸಪೋರ್ಟ್ ಬೇಕಾಗ್ತದೆ ಮತ್ತೆ ಒಂದು ಈ ಪ್ರೋಗ್ರಾಮ್ನ್ನು ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿಯೇ ಮಾಡುವ ಅಂದ್ರೆ ಇಂಡಿಪೆಂಡನ್ಸ್ ನಮ್ಮ ಸ್ಕೂಲಲ್ಲಿ ಸೆಲೆಬ್ರೇಶನ್ ಮಾಡುವಾಗ ಸ್ವಲ್ಪ ಗ್ರ್ಯಾಂಡ್ ಇದ್ರೆ ಒಳ್ಳೇದಂತ ಕಾಣ್ತದೆ

ಹೌದು ಹೌದು ಒಂದು ಅದೇ ಸ್ವಾತಂತ್ರ್ಯದ ಬಗ್ಗೆ ಯಾರಾದರು ಅದು ಮಾಹಿತಿ ಕೊಡುವವರು ಇದ್ರೆ ಯಾರನ್ನಾದರು ಒಬ್ಬಗೇ ತಂದು ನಾವು ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನೇ ಕರೆದ್ರೆ ಒಳ್ಳೇದು ಮಕ್ಕಳಿಗೆಲ್ಲ ಸ್ವಾತಂತ್ರ್ಯದ ಬಗ್ಗೆ ಎಲ್ಲ ಹೇಳಿ ಕೊಡುವರು ಇದ್ರೆ ಇನ್ನೂ ಚೆನ್ನಾಗಿರ್ತದೆ ಅದೇ ಒಂದು ಒಂಬತ್ತು ಒಂಬತ್ತೂವರೆಗೆ ನಾವು ಧ್ವಜಾರೋಹಣ ಮಾಡಿದ ಆದಮೇಲೆ ಮತ್ತೆ ಸ್ಟೇಜ್ ಪ್ರೋಗ್ರಾಮೆ ಸ್ಟಾರ್ಟ್ ಮಾಡುವ ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಹನ್ನೆರಡೂವರೆಗೆ ಎಲ್ಲ ಮುಗಿಸೋವಾಗೆ ಎಲ್ಲ ಮುಗಿಸ್ಭೌದು ಅಲ್ವ ಮಕ್ಕಳಿಗೆಲ್ಲ ಕಾಂಪಿಟೇಷನ್ ಕೂಡ ಮಾಡುವ ಅದಕ್ಕಿಂತ ಮೊದಲೇ ಅದು ಸಿಂಗಿಂಗ್ ಕಾಂಪಿಟೇಷನ್ ಮತ್ತೆ ಸ್ಪೀಚು ಅದೆಲ್ಲ ಮಾಡಿ ಮತ್ತೆ ಅದೇ ಸ್ಟೇಜಲ್ಲಿ ಪ್ರೈಜ್ ಕೊಡವ ಕೊಡುವ ವ್ಯವಸ್ಥೆ ಕೂಡ ಅಲ್ಲೇ ಮಾಡುವ ನಾವು

ಕರೆಕ್ಟ್ ಒಂದು ಎಜೆಂಡ್ ಎಲ್ಲ ನಾವೊಂದು ಕೂತ್ವಾಗಲ್ಲ ಗೆಸ್ಟ್ ಮತ್ತೆ ಅಜೆಂಡಾವನ್ನು ನಾವು ಪ್ರಿ ಪ್ಲಾನ್ ಆಗಿ ಮಾಡಬೇಕು ಮಾಡಬೇಕಾಗುತ್ತೆ ಅದು ನಾನೊಂದು ಅಜೆಂಡ ಮಾಡ್ಕೊಂಡು ನಾನು ಬರ್ತೇನೆ ನಾಳೆ ಕ್ಲಾಸಿಗೆ ಬರುವಾಗಲೇ ನಾನು ಅಜೆಂಡ ಎಲ್ಲ ಮಾಡ್ಕೊಂಡು ಬರ್ತೀನಿ ಮತ್ತೆ ಅದು ಎಚ್ ಎಮ್ ಹತ್ತಿರ ಕೂತು ಅದನ್ನು ನಾವು ಅವರ ಹತ್ತಿರ ಡಿಸ್ಕಸ್ ಮಾಡಿ ಮತ್ತೆ ನಾವು ಫೈನಲ್ ಮಾಡುವ ಓಕೆ ಒಂದು ಫಂಕ್ಷನ್ ಒಂದು ಗ್ರ್ಯಾಂಡ್ ಆಗುವಾಗೆ ನೋಡ್ಕೊಂಡ್ರೆ ಆಯ್ತು ನಾವು ಓಕೆ ಮೇಡಮ್ ಓಕೆ ಓಕೆ ಓಕೆ ಓಕೆ ಮೇಡಮ್ ತ್ಯಾಂಕ್ ಯು